ಹಾಂ ಹೌದು ಗೊತ್ತಾಯಿತು

ಓ ಬನ್ನಿ ನೀವು ಯಾವಾಗಾದ್ರೂ ಬನ್ನಿ ಆಮೇಲೆ ಎಲ್ಲ ವೆರೈಟೀಸೂ ಇದೆ ಅಕ್ಕಿಲೇ ಸುಮಾರು ಮೂರು ನಾಲ್ಕು ವೆರೈಟಿ ಇದೆ ಹಾಗೆ ಒಳ್ಳೆಯ ಬೇಳೆ ತೊಗರಿಬೇಳೆ ಬಂದಿದೆ ಹಾಗೇ ಆಯಿಲ್ ಕೂಡ ಈಗ ಹೊಸದನ್ನ ನಾವು ತರ್ಸಿದ್ದೀವಿ ನಿಮ್ಗೆ ಏನು ಬೇಕು ಅಂತಂತಂದು ಹೇಳಿದರೆ ನಾನು ಕಳಸ್ತೀನಿ ನಾನು ನಾನು ಹಿಂದಿನ ತಿಂಗ್ಳು ನಿಮಗೆ ಕಳಿಸಿದ್ದೆ ಎಲ್ಲನೂ ಮನೆಗೇ ಕಳಿಸಿದ್ದೆ ನಿಮಗೆ ಹಾಂ ಹ್ಞೂ ಅದು ನೆನ್ಪು ಇದೆಯಾ ಹೇಗಿತ್ತು ಎಲ್ಲ ಬೇಳೆ ಅಕ್ಕಿ ಚೆನ್ನಾಗಿತ್ತಾ ನಾವು ಅದಕ್ಕಿಂತ ಒಳ್ಳೆಯ ವೆರೈಟಿ ಇವಾಗ ತರ್ಸಿದ್ದೀನಿ ತರ್ಸಿದ್ದೀವಿ ಇನ್ನೂ ಒಳ್ಳೆಯ ವೆರೈಟಿ ಇದೆ ನೀವು ಈಗ ಬಂದರೆ ನಾ ಬೇಕಾದರೆ ಎಲ್ಲ ನೋಡಬಹುದು ನಿಮಗೆ ಬೇಕಾದ್ದನ್ನ ಚಾಯ್ಸ್ ಮಾಡಿಕೊಳ್ಬಹುದು ಹಾಂ ಹೇಳಿ ಮತ್ತೇನಾದರೂ ಬೇಕಾ ಓಕೆ ಓಕೇ ಬಿಜಾಪುರ ಜೋಳ ಸಿಕ್ಕುತ್ತೆ ಒಳ್ಳೆಯ ಜೋಳ ಮುತ್ತು ಇದ್ದಂಗೆ ಇದೆ ರೊಟ್ಟಿ ಅಂತೂ ಫೈನ್ ಆಗ್ತವೆ ತುಂಬ ಜನ ತಗೊಂಡು ಹೋದೋವ್ರೆಲ್ಲ ಮತ್ತೆ ಮತ್ತೆ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಗೆ ಇನ್ನೂ ಸ್ವಲ್ಪ ಜೋಳ ಬೇಕು ಅಂತಿದ್ದಾರೆ ನಾವು ಈಗ ಮತ್ತೆ ತರ್ಸಕ್ಕೆ ಆರ್ಡ್ರ್ ಮಾಡಿದ್ದೀವಿ ಈಗ ಬರುತ್ತೆ ಇಷ್ಟ್ರಲ್ಲೇ ನಾಳೆ ನಾಳೆ ನಾಡಿದ್ರಲ್ಲಿ ಒಳ್ಳೆಯ ಜೋಳ ಬರುತ್ತೆ ಬೇಕು ಅಂದರೆ ನೀವು ತಗೊಂಡು ಹೋಗ್ಬೋದು ಆದರೆ ಜೋಳ ಹಾಂ ರೇಟಾ ರೇಟೂ ಈಗ ಐವತ್ತು ರೂಪಾಯಿ ಇದೆ ಕೆಜಿ ಐವತ್ತು ರೂಪಾಯಿ ಇದೆ ಒಳ್ಳೆಯ ಜೋಳ ನೋಡಿ ಇಲ್ಲಿಗಿಂತ ಚೆನ್ನಾಗಿದೆ ನಾವು ಬೇಕೆಂದರೆ ಸ್ವಲ್ಪ ಕಡಿಮೆ ಹಾಕೊಡ್ತಿವಿ ನೀವು ಬಂದರೆ ಹಾಂ ತೊಗರಿಬೇಳೆ ಇದೆ ಹೆಸ್ರುಕಾಳು ಕಡಲೆಕಾಳು ಹಾಂ ನಿಮಗೆ ಎಲ್ಲನೂ ಸಿಕ್ಕುತ್ತೆ ನೀವು ಬೇರೆ ಕಡೆ ಹೋಗೋ ಹಾಗೆ ಇಲ್ಲ ಹಾಂ ಅದು ಅದು ಶಾಂಪುಸ್ ಅವೆಲ್ಲ ಇಲ್ಲಿ ಇಟ್ಟಿಲ್ಲ ನಮ್ಮದು ಕಿರಾಣಿ ಅಂಗಡಿ ಅಲ್ಲವಾ ಅದಕ್ಕೆ ಹಾಂ ಬೇಕಾದರೆ ನೀವು ಅದನ್ನೂ ಪಕ್ಕದಲ್ಲೇ ಪರ್ಚೇಸ್ ಮಾಡ್ಬೋದು ಪಕ್ದಲ್ಲೇ ಒಂದು ರೇ ಈ ಸ್ಟೇಷ್ನರಿ ಅಂಗಡಿ ಇದೆ ನೀವು ಬಂದರೆ ಎಲ್ಲ ಒಟ್ಟಿಗೆ ತಗೋಬೋದು ಬನ್ನಿ ಹಂಗಾದ್ರೆ ಹ್ಞೂ ಓಕೆ ಓಕೆ ಹಾಂ ಸಬ್ಬಕ್ಕಿ ಸಿಕ್ಕುತ್ತೆ ನಮ್ಮದು ಕಿರಾಣಿ ಅಂಗಡಿ ಅಲ್ಲವಾ ಸಬ್ಬಕ್ಕಿಯೂ ಸಿಕ್ಕುತ್ತೆ ಹಾಗೆ ಹೊಸ ಹೊಸ ಥರದ ಹಪ್ಪಳ ಸಂಡಿಗೆ ಅವೂ ಕೂಡ ಬಂದಿದವೆ ಹಾಂ ನೋಡಬಹುದು ನೀವು ಹಾಂ ಸಂಡಿಗೆ ಹಪ್ಳ ಅದು ಒನ್ ಸೈಡ್ ಇಟ್ಟಿದ್ದೀವಿ ನಾವು ಮೊದ್ಲೇನೂ ಇಟ್ಟಿರಲಿಲ್ಲ ಈಗ ಸ್ವಲ್ಪ ಜ ಇಲ್ಲಿಯವ್ರೇ ಸ್ಥಳೀಯರೇ ನಮ್ಗೆ ತಂದು ಮಾಡಿಕೊಡ್ತಾರೆ ನೀವು ನಿಮ್ಮ ಮನೆ ಇದು ತಿಂದಂಗೆ ಆಗುತ್ತೆ ಹಪ್ಪಳ ಸಂಡಿಗೆ ಎಲ್ಲ ಮನೆಯವರೇ ಮಾಡಿದಾರೇನೋ ಅನ್ನುವಷ್ಟ್ರ ಮಟ್ಟಿಗೆ ಟೇಶ್ಟಿಯಾಗಿದೆ ಹಾಂ ನೀವು ಅದನ್ನೂ ತಗೋಬೌದು ಮತ್ತು ಹಾಂ ನಮ್ಮದು ಹತ್ತು ಗಂಟೆಗೆ ಓ ಬೆಳಗ್ಗೆ ಒಂಬತ್ತೂವರೆಗೆ ಓಪನ್ ಆಗುತ್ತೆ ಸಂಜೆ ಹತ್ತು ಗಂಟೆವರ್ಗೂನೂ ನಮ್ದು ಓಪನ್ನೇ ಇರುತ್ತೆ ಮಧ್ಯಾಹ್ನ ಒನ್ನ ಒನ್ ಅವರ್ ಏನೋ ಕ್ಲೋಸ್ ಮಾಡ್ತೀವಿ ಊಟಕ್ಕೆಲ್ಲ ಹೋಗ್ಬರೋದಲ್ಲ ಅದಕ್ಕೆ ಕ್ಲೋಸ್ ಮಾಡ್ತೀವಿ ಒಂದು ವೇಳೆ ನಾವು ಇರಲಿಲ್ಲ ಅಂದರೆ ನಮ್ಮ ಹುಡುಗ್ರ್ ಇರ್ತಾರೆ ಅಲ್ಲಿ ಹಾಂ ಬರಬೇಕು ಸರಿ ಸರಿ ಓಕೆ ಆಯಿತು ಬನ್ನಿ ನಿಮಗೆ ಬೇಕಾದ ಚಾಯ್ಸ್ ಮಾಡ್ಕೊಳ್ಳಿ ಓಕೆ ಓಕೆ ರೇಟು ನಿಮಗೆ ರೀಸನಬಲಾಗಿ ಹಾಕೊಡ್ತೀವಿ ನಾವು ಹಾಂ ಬನ್ನಿ ಓ ಓಕೆ ಬನ್ನಿ